ಹೇಳಿ ಸರ್

ಎಲ್ಲಿ ಹೋಗ್ತಿರೋದು ಹಾಂ ಹೌದು ಇದೆ ಇದೆ ಸರ್ ವ ಆಟೋ ಇದೆ ರಿ ಓಕೆ ಮಾತ್ರೆ ಇದ್ದೀನಿ ಸರ್ ಮೈಸೂರು ಸರ್ ಒಂದು ಒಂದು ದಿನ ಫುಲ್ಲು ಸರ್ ಮೈಸೂರು ಅರ್ಮನೆ ಮೈಸೂರು ಜು ಚಾಮುಂಡಿ ಬೆಟ್ಟ ಹಾಂ ಒಂದು ನಾಲ್ಕು ಐದು ಪ್ಲೇಸ್ ಇದಾವೆ ಸರ್ ಎಷ್ಟು ಜನ ಇರೋದು ಸರ್ ನೀವು ಟೋಟಲಿ ಐದು ಜನ ಇದೀರಿ ಓಹೋ ಹೋ ಹೋ ಟೋಟಲಿ ಐದು ಜನ ಒಂದಿನ ಫುಲ್ಲು ಎಷ್ಟು ಕೊಡ್ತೀರಿ ಸರ್ ಓಕೆ ಸರ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ಹಾಂ ಹಾಂ ಹಾಂ ಎಷ್ಟು ಕೊಡ್ತೀರಾ ಸರ್ ಕಿಲೋ ಕಿಲೋ ಮೀಟ್ರ್ ಮೇಲೆ ಡಿಪೆಂಡ್ ಆಗ್ತದ್ರಿ ಎಷ್ಟು ಕಿಲೋ ಮೀಟ್ರ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಹಾಂ ಹಾಂ ಎರ್ಡು ಕಲ್ಸಿ ರಿ ಅದು ಕಿಲೋ ಮೀಟ್ರ್ ಮ್ಯಾಲೆ ಆಗ್ತದ್ರಿ ಒಂದು ಕಿಲೋ ಮಿಟ್ರ್ರಲ್ಲೇ ಎಂಟು ರೂಪಾಯಿ ಹತ್ತು ರೂಪಾಯಿ ರಿ ಒಂದು ಕಿಲೋ ಮೀಟ್ರಿಗೇ ಎಂಟು ರೂಪಾಯಿ ರಿ ಏನಿಲ್ಲ ಸರ್ ಟಿಪ್ಸ್ ಸರಿ ಸರಿ ಸರಿ ಸರ್

ಓಕ್ ಸರ್ ಓಕೆ

ಓಕೆ ಸರ್ ಮಾಡು ಸರ್ ಮಾಡೋಣ